ಒಂದು ಕೆಲಸದಲ್ಲಿ ನಾನು ಒಬ್ಬರನ್ನು ನಂಬಿ ಅವರಿಗೆ ಉದ್ಯೋಗ ನೀಡಿದ್ದೆ ಆ ಉದ್ಯೋಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಅವರು ತಿಳ್ಕೊಂಡರು ಅವರಿಗೆ ಕೊಟ್ಟಿದ್ದಿದ್ದರಿಂದ ಆ ಒಂದು ಕೆಲಸದ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳಕ್ ಆಗಲಿಲ್ಲ ಒಂದು ಸಾರಿ ಏನಾಯಿತು ಅಂದರೆ ಕೆಲವು ಸಮಸ್ಯೆಗಳು ಬಂದಾಗ ನನಗೆ ತಿಳಿಸೋರು ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡಿದೆ ಅದರ ಸಂಪೂರ್ಣವಾದ ಕೆಲಸದ ಏನು ಆ ಪ್ರೋಜೆಕ್ಟಿಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ತಿಳ್ಕೊಳೋ ಜವಾಬ್ದಾರಿ ಅವ್ರದ್ದಾಗಿತ್ತು ಸೊ ಇದೇ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾಗ ಒಂದು ದಿವ್ಸ ಏನು ಇದ್ದಕಿದ್ದಾಗೆ ಹೇಳ್ದೆ ಕೇಳದೆ ಆ ಕೆಲಸದಿಂದ ಅವರು ಬಿಟ್ಟುಬಿಟ್ರು ಬಿಟ್ಟಾಗ ನಾನು ಆ ಕೆಲಸನ ಕೈಗೆ ತಗೊಂಡು ಒಂದು ಆ ಕೆಲಸನ ಮುಂದುವರ್ಸ್ಬೇಕಾದ್ರೆ ಅನೇಕ ಸಮಸ್ಯೆಗಳಾದವು ಆ ಸಮಸ್ಯೆಗಳನ್ನು ಭಾಳ ಬಗೆಹರಿಸ್ತಾ ಬಗೆಹರಿಸ್ತಾ ಸುಮಾರು ವಿಷಯದಲ್ಲಿ ಕೆಲ್ಸದಲ್ಲಿ ನಮಗೆ ತೊಡಕಾಯಿತು ಸೊ ನಾವು ಧೈರ್ಯವಾಗೇ ಮುನ್ನುಗ್ಗಿ ಆ ಕೆಲಸನ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡ್ದಾಗ ಅವಾಗ ಅನ್ನಿಸ್ತು ಯಾವುದೇ ಒಂದು ಕೆಲಸದಲ್ಲಿ ಯಾರನ್ನೋ ನಂಬಿ ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಾಗ ಆ ಕೆಲಸದ ವಿಚಾರನೂ ಕೂಡ ನಾವು ತಿಳ್ಕಬೇಕು ಅನ್ನೋದು ಗೊತ್ತಾಯಿತು